ನಮ್ಮ ಊರಿನಲ್ಲಿ ಇರುವ ಪ್ರಾಥಮಿಕ ಉದ್ಯೋಗ ಯಾವುದೆಂದರೆ ಅದು ಮೀನುಗಾರಿಕೆ ನಮ್ಮ ತಂದೆಯು ಸಹ ಅದೇ ಉದ್ಯೋಗದಲ್ಲಿ ತೊಡಗಿದ್ದಾರೆ ನಗರ ಪ್ರದೇಶದ ಪ್ರವಾಸಿಗರಿಗೆ ಈ ಉದ್ಯೋಗದ ಬಗ್ಗೆ ತಿಳಿಸುವುದೇನೆಂದರೆ ಮೊದಲು ನಾ ಕೆರೆಯನ್ನು ನಮ್ಮ ಊರಿನ ಯಾವುದಾದರು ಒಬ್ಬರು ಸದಸ್ಯರು ಹಣ ಕೊಟ್ಟು ಒಂದು ವರ್ಷಗಳ ಕಾಲ ಆ ಕೆರೆಯನ್ನು ತಮ್ಮ ಹೆಸರಿಗೆ ಖರೀದಿಸುತ್ತಾರೆ ಹಾಗೂ ಅವರೇ ನಿಂತು ಲಕ್ಷಾನುಗಟ್ಟಲೆ ಮೀನಿನ ಮರಿಗಳನ್ನು ತೆಗೆದುಕೊಂಡು ಬಂದು ಕೆರೆಯಲ್ಲಿ ಬಿಡುತ್ತಾರೆ ಹಾಗೂ ಆ ಮೀನಿನ ಮರಿಗಳು ಒಳ್ಳೆ ಗಾತ್ರಕ್ಕೆ ಬರುವಷ್ಟು ದಿನಗಳು ಹಾಗೂ ಇಷ್ಟು ತಿಂಗಳು ಕಾಲ ಆ ಮೀನುಗಳು ಒಳ್ಳೆ ತೂಕಕ್ಕೆ ಬರುತ್ತವೆ ಎಂಬ ಅಂದಾಜು ಅವರಿಗೆ ಮೊದಲೇ ತಿಳಿದಿರುತ್ತದೆ ಹಾಗಾಗಿ ಅಷ್ಟು ತಿಂಗಳು ಕಾ ತಿಂಗಳುಗಳ ಕಾಲ ಯಾರೇ ಕೂಡ ರಾತ್ರಿ ಸಮಯದಲ್ಲಿ ಆ ಮೀನುಗಳನ್ನು ಕಳ್ಳತನದಿಂದ ಹಿಡಿಯದಂತೆ ಕಾಪಾಡಿಕೊಂಡು ಬರುವುದು ಇವರ ಸವಾಲುಗಳಾಗಿವೆ ಹಾಗೂ ಇದರಿಂದ ಅನುಕೂಲಗಳೇನು ಏನೆಂದರೆ ಕೆರೆ ಮೀನುಗಳನ್ನು ಬಿಟ್ಟಿರುವುದರಿಂದ ಕೆರೆ ಸ್ವಚ್ಛವಾಗಿರುತ್ತದೆ ಅಲ್ಲಿ ಮೀನುಗಾರಿಕೆ ಮಾಡುವ ಕಾರಣ ಯಾವುದೇ ತರಹದ ಕಸ ಕಡ್ಡಿಗಳನ್ನು ಕೆರೆಯ ಅಕ್ಕಪಕ್ಕ ಹಾಕುವುದಿಲ್ಲ ಇದರಿ ಈ ಅನುಕೂಲಗಳು ಈ ಉದ್ಯೋಗದಿಂದ ನಮಗೆ ದೊರೆಯುತ್ತಿವೆ